ಹಾಂ ಯಾರು ಮಾತಾಡೋದು ಏನು ನಿಮ್ಮ ಹೆಸ್ರು ಏನು ಯಾವ ಊರು ಹೌದ್ರಾ ಹಾಂ ಏನಾಗೈತಿ ನಿಮ್ಗೆ ಹೌದೇನು ರೀ ಎಷ್ಟು ದಿನ ಆತು ರೀ ಹೀಗಾಗಿ ಹಾಂ ನಾಲ್ಕೈದು ದಿನಗಟ್ಟಲೆ ಬಿಡ್ಬಾರ್ದು ರೀ ನೀವ ಏನಾದರೂ ಜಡ್ಡು ಬಂದ ಕೂಡಲೇ ಹೌದೇನು ರೀ ಅದಕ್ಕೆ ರೀ ಸ್ವಲ್ಪ ಇದ್ದಾಗ ದವಾಖಾನಿಗೆ ಬಂದು ಎಲ್ಲ ತೋರ್ಸ್ಕಂಡ್ ಬಿಡ್ಬೇಕು ರೀ ನೀವು ಹಿಂಗಾಗಿ ಬಿಟ್ಟರೆ ಅವು ಭಾಳ ಬನ್ರಿ ಬನ್ರಿ ದವಾಖಾನೆ ಊಟ ಹೋಗಲ್ಲ ರೀ ಹಾಂ ಏನು ಜ್ವರ ಇರ್ಬೇಕು ರೀ ಒಟ್ಟು ಅವು ಹಾಂ ಬನ್ರಿ ಬನ್ರಿ ದವಾಕ್ ಅಂದ್ರೆ ನೀವು ದವಾಖಾನಿಗೆ ಬರ್ಬೇಕು ರೀ ಅದು ಚೆಕ್ ಮಾಡ್ಬೇಕು ನಿಮ್ಮನ್ನ ಏನೇನು ಆಗೈತಿ ಏನೇನಿಲ್ಲ ಎಲ್ಲ ಚೆಕ್ ಮಾಡಿ ಅದಕ್ಕೆಲ್ಲ ಟ್ಯಾಬ್ಲೆಟ್ ಅವೆಲ್ಲ ಕೊಡ್ಬೇಕು ನೋಡಿರಿ ಹ್ಞೂ ನಾ ಇವತ್ತು ದವಾಖಾನೆಗೆ ಅಂದರೆ ಇವತ್ತು ನಾನು ರಜೆ ಇದೀನಿ ರೀ ಇವತ್ತು ದವಾಖಾನಿಗೆ ಬಂದಿಲ್ಲ ರೀ ಇವತ್ತು ಇನ್ನೊಂದು ನಾಳೆ ಬರ್ತೀನಿ ರೀ ನಾನು ದವಾಖಾನೆಗೆ ನಾಳೆ ಬನ್ರಿ ಹತ್ತು ಗಂಟೆಗೆ ಬನ್ರಿ ನಾಳೆ ಪೀಸ್ ಎಲ್ಲ ನೋಡಿರಿ ಒಟ್ಟು ಪೀಸ್ ಅಂದ್ರೆ ಇಲ್ಲೆಲ್ಲ ಚೆಕ್ ಮಾಡ್ಬೇಕು ರೀ ಮತ್ತು ಏನರ ಆಗೈತಾ ಏನಿಲ್ಲ ಎಲ್ಲ ಚೆಕ್ ಮಾಡಿ ನಿಮ್ಗೆ ಹೇಳ್ತೇನೆ ರೀ ನಾ ಪೀಸ್ ಎಲ್ಲ ಹಾಂ ರೀ ನಾಳೆ ಬನ್ರಿ ನಾಳೆ ಏ ನೀವು ಯಾಯಾವ ಗುಳ್ಗೆ ತಗೊಂಡಿರಿ ಯಾವೆಲ್ಲ ಎಲ್ಲ ತೊಗೊಂಡ್ ಬರ್ಬೇಕು ನೋಡಿರಿ ನೀವು ಹಾಂ ಹಾಂ ಹಾಂ ಹಂಗಂದರೆ ನಾಳೆ ಬನ್ರಿ ನೀವು ನಾಳೆ ಬನ್ರಿ ತಪ್ಪಿಸಬೇಡ್ರಿ ಇವತ್ತು ನಾ ರಜೆ ಇದೀನಿ ನಾಳೆ ಬನ್ರಿ ಹಾಂ ಆಯ್ತು ತಗೋರಿ ಇಡಿರಿ ಎಲ್ಲ ತೊಗೊಂಡ್ ಬನ್ರಿ ಏನೇನು ಅದ ನೋಡಿರಿ ಎಲ್ಲ ತೊಂಬಂದು ಬಿಡಿರಿ ಹಾಂ ಬನ್ರಿ ಹಾಂ ಬನ್ರಿ ಆಯ್ತು